ನಾನು ಮೊದಲು ಒಂದು ಸ್ಯಾಮ್ಸಂಗ್ ಮೊಬೈಲನ್ನು ಆನ್ಲೈನ್ ಮುಖಾಂತರ ತೆಗೆದುಕೊಂಡೆ ಇದು ಇದು ನನಗೆ ತುಂಬ ರೀತಿಯಲ್ಲಿ ಸಹಾಯವನ್ನು ಮಾಡಿದೆ ಈ ಪ್ರಾಡಕ್ಟ್ನಲ್ಲಿ ಅವರು ತೋರ್ಸಿದಕಂತ ಫೀಚಸ್ ಅಥವಾ ಅದು ಬರುವ ತನಕ ಬ್ಯಾಟರಿ ಲೈಫ್ ಫಂಕ್ಷನಲ್ಲಿ ಸದಾ ಚೆನ್ನಾಗಿದೆ